ಹಲೋ ಹಲೋ ಗುಡ್ ಮಾರ್ನಿಂಗ್ ಟ್ರ ಇದು ಟ್ರಾವೆಲ್ ಏಜನ್ಸಿ ಯೆಸ್ ಟ್ರಾವೆಲ್ ಏಜಂಟಿ ಇದು ಟ್ರಾವೆಲ್ ಏಜೆಂಟು ಮಾತಾಡ್ತಾ ಇರೋದು ಸೋನಿಯಾ ಅಂತ ಹಾಂ ನಮಸ್ಕಾರ ನೀವು ಯಾರು ಹ್ಞೂ ಹ್ಞೂ ಹ್ಞೂ ಹೌದಾ ಹಾಂ ನಮ್ಮದು ವೀರ್ಭದ್ರ ಟೆಂಪಲ್ಲು ಮತ್ತು ಮುಕ್ತಿ ಮಠ ನಿಮ್ಮ ನಿಯರ್ಬೈ ಪ್ಲೇಸಸ್ ನೋಡ್ಕೋಬೇಕು ಅಂದರೆ ನಮ್ಮದು ಇಲ್ಲಿ ನಮ್ಮದು ಗೈಡ್ ಅವ್ರು ಇದ್ದಾರೆ ಅವ್ರು ನಿಮ್ಗೆ ಎಲ್ಲ ರೂಲ್ಸನ್ನ ಹೇಳ್ತಾರೆ ಆಮೇಲೆ ನಮ್ಮ ಪ್ರೈಸಸ್ ಅಂದರೆ ಇಲ್ಲಿ ವೀರ್ಭದ್ರ ಟೆಂಪಲ್ಗೆ ಸರ್ ನೋಡಿದರೆ ಪರ್ ಕಿಲೋಮೀಟರ ನಾವು ಟ್ವೆಂಟಿ ಪ್ಲಸ್ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತೀವಿ ನಾವು ಪರ್ ಕಿಲೋಮೀಟರ್ ಹ್ಞೂ ಯೆಸ್ ಯೆಸ್ ಯೆಸ್ ಯೆಸ್ ನಿಮಗೇ ಈಗಾಗಲೇ ಮತ್ತೆ ನೀವು ಟೂರಿಸ್ಟ್ ಸ್ಪಾಟ್ ನೋಡಬೇಕಂದ್ರೆ ನಮ್ಮ ಕಡೆ ಮುಕ್ತಿ ಮಠ ಇದೆ ಆಮೇಲೆ ಇದು ಒಂದು ರಾಣಿ ಚೆನ್ನಮ್ಮ ಉದ್ಯಾನವನ ಇದೆ ಹಾಂ ಇದೆಲ್ಲ ನಾವು ನಿಮಗೆ ಇದು ಮಾಡ್ತೀವಿ ಮತ್ತು ನೀವು ಎಷ್ಟು ಗಂಟೆ ಮಟ ಬರಲಿಕ್ಕೆ ಬಯಸುತ್ತೀರಾ ಹನ್ನೆರಡು ಗಂಟೆಗೆ ಬರೋವ್ರಾ ಐದಾರು ಜನ ಇದ್ದೀರಿ ನೀವು ಸ್ವಲ್ಪ್ ಬೇಗ ಬಂದರೆ ನಿಮಗೆ ಟ್ರಾಫಿಕ್ ಅದು ಲೆಸ್ ಸಿಗುತ್ತೆ ಯಾಕೇಂದ್ರೆ ನಮಗೆ ಅಲ್ಲಿ ಭಾಳ ಟೂರಿಸ್ಟ್ ಬರ್ತಿರ್ತಾರೆ ನಮ್ಮ ಗೈಡ್ ಅವರು ನಿಮ್ಗೆ ಬೇಗ ಮುಟ್ಟಿಸ್ಬೇಕು ಅಂದರೆ ಅವರು ನೀವು ಸ್ವಲ್ಪ ಬೇಗ ಅಂದರೆ ಒಂದು ಹತ್ತು ಗಂಟೆ ಮಟ ಬಂದರೆ ನಡೀತದೆ ಹಾಂ ಈಗ ನೋಡಿರಿ ನಮ್ಮ ನಮ್ಮ ಕಡೆ ಮತ್ತೆ ಹಾಂ ನಾವು ಹಾಂ ನಾವೇ ಪಿಕಪ್ ಮಾಡ್ತೀವಿ ನಮ್ದಿಲ್ಲಿ ಅಂತ ಒಂದು ಸ್ಟಾಪ್ ಇದೆ ಅದ್ರ ಬ ಅದ್ರ ಅಲ್ಲಿ ಬಂದ ತಕ್ಷಣ ಅಲ್ಲಿಂದ ಮುಂದೆ ನೀವು ವೀರಭದ್ರ ಟೆಂಪಲ್ಗೆ ನಾವು ಡೈರೆಕ್ಟ್ಲಿ ನಿಮಗೆ ತೊಗೊಂಡು ಹೋಗ್ತೀವಿ ಹ್ಞೂ ಮತ್ತೆ ಅಲ್ಲಿಯೂ ಕೂಡ ಬೇರೆ ಬೇರೆ ಟೂರಿಸ್ಟ್ ಸ್ಪಾಟ್ಗಳನ್ನು ನಾವು ನಿಮಗೆ ಹೇಳಿಕೊಡ್ತೀವಿ ಹ್ಞೂ ನಿಮ್ಗೆ ಓಕೆ ಇದೆ ಅಲಾ ಪರ್ ಕಿಲೋಮೀಟರ್ ಥರ್ಟಿ ರುಪೀಸ್ ಓಕೆ ಹಾಂ

ಹಾಂ ಅದೆಲ್ಲ ಸೇಫ್ ನಿಮಗೆ ನಿಮ್ಮ ಸೇಫ್ಟಿ ಜವಾಬ್ದಾರಿ ಎಲ್ಲ ನಾವು ಮಾಡ್ಕೋತೀವಿ ಅದ್ರ ಬಗ್ಗೆ ಏನೂ ಇದು ಇಲ್ಲ ತೊಂದರೆ ಇಲ್ಲ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು